ಹಲೋ ಸರ್ ನಮಸ್ಕಾರ ನಮ್ಮ ಹೆಸ್ರು ಮುನಿಯಮ್ಮಅಂತ ಸರ್ ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್ ಸರ್ ಏನಿಲ್ಲ ನಮ್ಮ ಕಡೆಯಿಂದ ಒಂದು ಹತ್ತು ಜನ ಸ್ಟೂಡೆಂಟ್ಸನ್ನ ಕರ್ಕೊಂಬರ್ತೀವಿ ಕೋಲಾರಿಗೆ ನಾವು ರಾಗಿ ಯಾವ ಥರ ಬೆಳೀತಾರೆ ಏನು ಅದು ಅದರ ಬಗ್ಗೆ ತಿಳ್ಕೊಬೇಕಾಗಿತ್ತು ಸರ್ ಹೌದು ಸರ್ ನಾವಿಲ್ಲಿಂದ ಹತ್ತು ಜನ ಸ್ಟೂಡೆಂಟ್ಸ್ ಕರ್ಕೊಂಬರ್ತೀವಿ ಸರ್ ಈಗ ಒಂದು ದಿನಕ್ಕೆ ಪ್ಯಾಕೇಜ್ ಎಷ್ಟಾಗತ್ತೆ ಅಥವಾ ಎರಡು ದಿನಕ್ಕೆಷ್ಟಾಗತ್ತೆ ಸ್ವಲ್ಪ ತಿಳ್ಸಿಕೊಡ್ತೀರಾ ಸರ್ ಸರಿ ಸರ್ ಸರಿ ಸರ್ ಅದು ಎಲ್ಲ ಅದರ ಬಗ್ಗೆ ರಾಗಿ ಎ ಟು ಝಡ್ ತಿಳ್ಸಿಕೊಡ್ತೀರಾ ಸರ್ ಅದರ ಬಗ್ಗೆ ಸರ್ ಈಗ ಸರ್ ಈಗ ಬರೀ ರಾಗಿ ಬಗ್ಗೆನೆ ಹೇಳ್ಕೊಡ್ತಿ ಹೇಳ್ತೀರಾ ಅಥವಾ ಯಾವ್ದಾದ್ರೂ ನಮ್ಮ ಸ್ಟೂಡೆಂಟ್ಸ್ ಪ್ರಶ್ನೆ ಮಾಡೋದು ಅದರ ಬಗ್ಗೆ ಏನಾದ್ರೂ ತಿಳ್ಸಿ ಕೊಡ್ತಿರಾ ಸರ್ ಅಲ್ಲ ಎಲ್ಲ ಸರಿ ಸರ್ ಎಲ್ಲಾದಕ್ಕೂ ಒಂದೇ ಅಮೌಂಟ್ ಅಲ್ವಾ ಸರ್ ಮತ್ತೆ ಏನಾದ್ರೂ ಬೇರೆ ಎಕ್ಸ್ಟ್ರಾ ಕೇಳೋದು ಸರ್ ಈಗ ಎರಡು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸರಿ ಸರ್ ಆಯ್ತು ಈಗ ಸರ್ ಈಗ ಪೇಮೆಂಟ್ ಹೆಂಗ್ ಮಾಡಬೇಕು ಸರ್ ಆನ್ಲೈನಾ ಅಥವಾ ಆಫ್ಲೈನಾ ಸರ್ ಸರ್ ಈಗ ಅಡ್ವಾನ್ಸ್ ಎಷ್ಟು ಪೇ ಮಾಡಬೇಕಾಗತ್ತೆ ಸರ್

ಸರ್ ಈಗ ಎರಡು ಸಾವಿರ ಪೇ ಮಾಡೋದಕ್ಕೆ ನನಗೆ ಬಿಲ್ ಹೆಂಗೆ ಸರ್ ಯಾವ ಥರ ಬಿಲ್ ಹೆಂಗೆ ಹಾಕ್ ಕೊಡ್ತೀರಾ ಈಗ ಎರಡು ಸಾವಿರ ನಾವು ಪೇ ಸರಿ ಸರ್ ಈಗ ಎರಡು ಸಾವಿರ ಕೊಟ್ಟು ನಾವು ಬುಕ್ ಮಾಡಿಕೊಂಡ್ರೆ ಉಳಿದಿದ್ದು ಅಲ್ಲಿ ಬಂದ್ಮೇಲೆ ಪೇ ಮಾಡ್ಬೋದಾ ಸರ್ ಸರಿ ಸರ್ ಆಯಿತು ನಾನು ಮಾತಾಡಿ ಇನ್ನೊಂದು ಅರ್ಧ ಗಂಟೆನಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸರ್ ಓಕೆ ಸರ್ ನಮಸ್ಕಾರ ಸರ್